ಮೊದಲ್ನೇದಾಗಿ ಹೇಳೋದಾದರೆ ನಾನು ಕಾನೂನು ಪುಸ್ತಕಗಳನ್ನ ಬರೆಯೋಕೆ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ಕಾನೂನು ಪುಸ್ತಕಗಳನ್ನ ಬರೆಯೋದು ಒಂಥರ ನಮಗೆ ಒಂದು ಖುಷಿ ಕೊಡುತ್ತೆ ಖುಷಿ ಕೊಡುತ್ತೆ ಅಂದರೆ ಈಗ ಮೂಲ ಕಾನೂನು ಬೇರ್ ಆಕ್ಟ್ ಅಂತ ಏನು ಹೇಳ್ತೀವಿ ಅಂದರೆ ಸರ್ಕಾರದಿಂದ ಏನು ರೆಡಿಯಾಗಿ ಬಂದಿರುತ್ತಲ್ಲ ಅಂಥ ಮೂಲ ಕಾನೂನುಗಳನ್ನ ಇಟ್ಟು ಅದರ ಮೇಲೆ ಇಂಟ್ರಪ್ರಿಟೇಷನ್ ಮಾಡೋದು ತುಂಬ ಖುಷಿ ಕೊಡೋಂಥ ಒಂದು ವಿಷಯ ಮತ್ತೆ ಇದರಿಂದ ನಾವು ಸಮಾಜಕ್ಕೆ ಕಾನೂನನ್ನ ನೀಟಾಗಿ ಅರ್ಥೈಸ್ಬೋದು ಹೇಗೆಂದ್ರೆ ಈಗ ಒಂದು ಉದಾಹರಣೆ ಕೊಡೋದಾದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಹಿಂದೂ ಖ ಕಾನೂನು ಬಗ್ಗೆ ಹೇಳೋದಾದರೆ ನಾವು ಅಲ್ಲಿ ಸೆಕ್ಷನ್ ಫೈವ್ ಮತ್ತೆ ಎಯ್ಟ್ ಏನು ಹೇಳೋದು ಏನು ಹೇಳುತ್ತೆ ಅದು ವ್ಯಾಲಿಡ್ ಆಗಿದ್ರೆ ಮಾತ್ರ ಒಂದು ವ್ಯಾಲಿಡ್ ಮ್ಯಾರೇಜ್ ಬಗ್ಗೆ ಹೇಳುತ್ತೆ ಅಂದರೆ ಒಂದು ವ್ಯಾಲಿಡ್ ಮ್ಯಾರೇಜ್ ಬಗ್ಗೆ ಹೇಳುತ್ತೆ ಸೊ ಸೆಕ್ಷನ್ ಹನ್ನೊಂದು ಹನ್ನೆರಡು ವೈಡ್ ವೈಡೇಬಲ್ ಮ್ಯಾರೇಜ್ ಬಗ್ಗೆ ಹೇಳುತ್ತೆ ಸೆಕ್ಷನ್ ತರ್ಟೀನ್ ಡೈವರ್ಸ್ ಬಗ್ಗೆ ಹೇಳುತ್ತೆ ಸೆಕ್ಷನ್ ತರ್ಟೀನ್ ಬಿ ಡೈವರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಬಗ್ಗೆ ಹೇಳುತ್ತೆ ಸೆಕ್ಷನ್ ಹದಿನೇಳೇನು ಯಾವ ಮತ್ತು ಸೆಕ್ಷನ್ ಹದಿನೇಳು ಬೈಗಮಿ ಅಂದರೆ ದ್ವಿಪತ್ನಿತ್ವ ಅಥವಾ ದ್ವಿ ದ್ವಿಪತಿತ್ವ ಇದ್ರ ಬಗ್ಗೆ ಹೇಳುತ್ತೆ ಇದು ಮೂಲ ಕಾನೂನಲ್ಲಿ ಜಸ್ಟ್ ಸೆಕ್ಷನ್ನು ಮತ್ತು ಅದ್ರ ಬಗ್ಗೆ ಒಂದು ಎಂಟ್ರಿ ಸಣ್ಣದಾಗಿರುತ್ತೆ ಅದನ್ನು ನಾವು ಕಾನೂನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿ ಕ್ಲೀನಾಗಿ ಹೇಳಬೇಕಂದ್ರೆ ಅದ್ರ ಮೇಲೆ ದೊಡ್ಡದಾಗಿ ಬುಕ್ ಬರೆದು ನಿರ್ಧರಿತ ಪ್ರಕರಣಗಳನ್ನ ಅಂದರೆ ಕೇಸ್ ಲಾಸ್ಗಳು ಸೈಟೇಶನ್ಗಳ್ನೆಲ್ಲ ಆ್ಯಡ್ ಮಾಡಿ ಒಂದು ಈಸಿ ಲ್ಯಾಂಗ್ವೇಜಲ್ಲಿ ನಾವು ಸ್ಟೂಡೆಂಟ್ಸ್ಗಳಿಗೆ ನೀಡಿದಾಗ ಆ ಸ್ಟೂಡೆಂಟ್ಸ್ಗಳು ಅದನ್ನು ಓದಿ ಅರ್ಥೈಸ್ಕೊಂಡು ಎಕ್ಸಾಮಗಳಲ್ಲಿ ಅಂಕಗಳ್ನ ಹೆಚ್ಚಿಸ್ಕೊಳ್ತಾರೆ ಮತ್ತು ಕಾನೂನು ಅರಿವು ಅವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ನಾಳೆ ದಿನ ಅಂತ ವಿದ್ಯಾರ್ಥಿಗಳು ಈ ಇಲ್ಲಿಂದ ಓದಿ ಹೋದಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಸಮಾಜದಲ್ಲಿ ಒಂದೊಳ್ಳೆ ಕಾನೂನು ಪರಿಣಿತರ ಪರಿಣಿತಿ ಹೊಂದ್ತಾರೆ ಅಂದರೆ ಲೀಗಲಿ ಎಕ್ಸ್ಪರ್ಟ್ ಆಗ್ತಾರೆ ಅಂಥ ವಿದ್ಯಾರ್ಥಿಗಳಿಂದ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡ್ಬೋದಾಗುತ್ತೆ ಮತ್ತು ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಲಿಕ್ಕೆ ಅಥ್ವಾ ನಮ್ಮ ದೇಶದ ಕಾನೂನನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಒಳ್ಳೆ ದಾರಿಯ ದಾರಿದೀಪ ಮಾಡ್ಕೊಟ್ಟಂತಾಗುತ್ತೆ ನಾವು ನಮ್ಮ ಬರವಣಿಗೆ ಅನ್ನೋದು ಏನಿದೆ ಅದನ್ನು ನಾವು ಈತ್ ಈ ಥರ ಕತೆ ಸಾಹಿತ್ಯ ಕಾನೂನು ಶಿಕ್ ಕಾನೂನು ಶಿಕ್ಷಣ ವೈದ್ಯಕೀಯ ಹಾಗೂ ಕ್ರೀಡೆ ಇದ್ರ ಮೇಲುಗಡೆ ನಾವು ಅತಿ ಹೆಚ್ಚು ಮತ್ತು ಇತಿಹಾಸಗಳ ಮೇಲೆ ಅತಿ ಹೆಚ್ಚು ನಾವು ಪ್ರೋತ್ಸಾಹ ಕೊಡಬೇಕಾಗುತ್ತೆ ಯಾಕೆಂದರೆ ಇದರಿಂದ ನಮ್ಮ ದೇಶದ ಬೆಳವಣಿಗೆ ನಿಂತಿರುತ್ತೆ ನಮ್ಮ ದೇಶ ನಿಂತಿರೋದೇ ಒಂದು ಎಜುಕೇಷನ್ ಮೇಲೆ ಎಲ್ಲರಿಗೂ ಎಜುಕೇಷನ್ ಅನ್ನ ಕೊಡಬೇಕು ಸೊ ನಾವು ಏನು ಮಾಡಬೇಕಂದ್ರೆ ಅತಿ ಹೆಚ್ಚು ನಾವು ಬರಿಯಲ್ಲ ಬಯಸುವ ಎಲ್ಲರೂ ಬರಿಯೋದನ್ನ ರೂಢಿ ಮಾಡ್ಕೊಳ್ಬೇಕು ಆ ರೂಢಿ ಮಾಡ್ಕೊಂಡ್ರಿಂದ ಜನರಿಗೆ ಒಳ್ಳೆ ನಾಲೆಡ್ಜ್ ಸಿಗದಾಗಿರ್ಬೋದು ಅಥವಾ ದಿನೇ ದಿನೇ ಒಂದು ಏನು ಈ ಡೈನಾಮಿಕ್ ಎನ್ವಿರೋರ್ಮೆಂಟ್ ಈ ಬದಲ ಬದಲಾವಣೆಗೊಳ್ತಿರುವಂಥ ಪ್ರಪಂಚದಲ್ಲಿ ನಾವು ಬರೆಯೋದನ್ನು ಬರೆಯೋದನ್ನು ನಾವು ಯಾವತ್ತೂ ಬೆಳೆಸ್ಕೊಳ್ಬೇಕು ಇದರಿಂದಾಗಿ ಸಮಾಜಕ್ಕೆ ನಾವು ಒಳ್ಳೆ ಸಂದೇಶನವನ್ನ ಕೊಟ್ಟಂತಾಗುತ್ತೆ ಸಮಾಜದ ಹಿತಾಸಕ್ತಿ ಒಂದು ಕಾಪಾಡ್ದಂತೆ ಆಗುತ್ತೆ ಸಮಾಜದ ಸುಧಾರಣೆ ಮಾಡ್ದಂತಾಗುತ್ತೆ ಸಮಾಜನ ಒಂದು ಮೇಲೆತ್ತುವಂಥ ಪ್ರಕೆಸಗಳ್ನ ನಾವು ಕೈಗೊಂಡಂತಾಗುತ್ತೆ ಹಾಗೂ ಮುಂಬರುವ ಪೀಳಿಗೆಗೆ ಇದರಿಂದ ನಮ್ಮ ನಮ್ಮಿಂದ ಒಂದು ಕೊಡುಗೆ ಅನ್ನೋದು ಸಿಗುತ್ತೆ ಸೋ ನಾವೇನು ಮಾಡಬೇಕು ಅಂದರೆ ಜನರಲ್ಲಿ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು ಜನಜಾಗೃತಿ ಮೂಡಿಸ್ಬೇಕು ಇದರಿಂದಾಗಿ ನಮ್ಮ ಶಿಕ್ಷಣ ಸಾಹಿತ್ಯ ಕಲೆ ಸಂಸ್ಕೃತಿ ಇದರ ಎಲ್ಲದರ ಬಗ್ಗೆ ನಾವು ಒಂದು ಒಳ್ಳೆ ಬರವಣಿಗೆ ಮೂಲಕ ಬುಕ್ಕ ಪಬ್ಲಿಷ್ ಮಾಡೋದಾಗಿರ್ಬೋದು ಇದು ಹಿಂದೆ ನೀವು ಕೇಳಿರ್ಬೋದು ಜನಪದ ಜನಪದ ಅಂದರೆ ಅದು ಎಲ್ಲೂ ಲಿಖಿತವಾಗಿ ಬರೆದಿರ್ತಿರ್ಲಿಲ್ಲ ಹಾಗೆಯೇ ಇರ್ತಿತ್ತು ಈ ಜನರಿಂದ ಬಂದ ಪದ ಜಾನಪದ ಹಾಗೆ ಈ ಲಿಖಿತವಾಗಿ ವ್ ಬರ್ದು ಬ ಬರೆದಿಡೋದು ಇನ್ನೊಂದು ಜನ್ರೇಷನಿಗೆ ಕ್ಲೀನಾಗಿ ಸಿಗುತ್ತೆ ವಾದ ವಿವಾದ ಹು ಹುಡ್ಕೊಳ್ಳೋಲ್ಲ ಅದ್ರ ಮಧ್ಯ ಇಂಥವ್ರು ಬರ್ದಿದ್ದಾರೆ ಇಂಥ ಇಂಥ ಕಡೆ ಇದಾಗಿದೆ ಅನ್ನೋದೊಂದು ಅಧಿಕೃತವಾಗಿರುತ್ತೆ ಈ ಜನಪದ ಇ ಅದೊಂದು ಥಿಯರಿಗಳಾಗಿ ಉಳಿದ್ಬಿಡುತ್ತೆ ಜನಪದ ಅನ್ನೋದಕ್ಕಿಂತ ಅಲಿಖಿತ ಸಂಪ್ರದಾಯ ರೂಢಿ ಇವೆಲ್ಲ ಹೆಂಗಾಗ್ಬಿಡುತ್ತೆ ಅಂದರೆ ಒಂದು ಚರ್ಚೆಗೆ ಮು ಮೂಡ್ಬಿಡುತ್ತೆ ಸೊ ಅದರಿಂದಾಗಿ ನಾವು ಏನು ಮಾಡಬೇಕು ಅಂದರೆ ಲಿಖಿತವಾಗಿ ದೂರ ದೂರ ಅದನ್ನು ಪ್ರಕಟಗೊಳಿಸಬೇಕು ಅದರಿಂದಾಗಿ ಮುಂಬರುವಂಥ ಜನ್ರೇಷನ್ಗಳಿಗೆ ನಾವು ಒಂದು ಕೊಡುಗೆ ಕೊಟ್ಟಂತಾಗುತ್ತೆ ಧನ್ಯವಾದಗಳು